ನಾವು ಇವತ್ತು ಭಾರತದಲ್ಲಿ ಇಷ್ಟು ಸ್ವತಂತ್ರವಾಗಿ ನಮಗೆ ಬೇಕಾದಂಗೆ ಓಡಾಡ್ತಿದ್ದೀವಿ ಅಂದರೆ ಇದ್ರ ಹಿಂದೆ ತುಂಬಾ ದೊಡ್ಡ ಇತಿಹಾಸ ಇದೆ ಮತ್ತು ನಮಗೆ ಈ ಸ್ವಾತಂತ್ರ್ಯ ಸಿಗೋದಕ್ಕೆ ತುಂಬ ಜನ ತುಂಬಾ ಹೋರಾಡಿದ್ದಾರೆ ಮೊದಲೆಲ್ಲ ಈ ಭಾರತನ ಬ್ರಿಟಿಷವರು ಆಳ್ತಿರ್ಬೇಕಾದ್ರೆ ನಮ್ಮ ಭಾರತದವರಿಗೆ ನಾಯಿಗೆ ಇರೋ ಅಷ್ಟು ಬೆಲೆ ಕೂಡ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ತುಂಬಾ ಕಷ್ಟಪಟ್ಟು ಕೆಲವೊಬ್ಬರು ಅವ್ರ ಜೀವನನೇ ತ್ಯಾಗ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ನಮಗೆ ಈ ಭಾರತದ ಮೇಲೆ ತುಂಬಾ ಹೆಮ್ಮೆ ಇದೆ ಯಾಕಂದರೆ ಯಾರೋ ಒಬ್ಬರು ನಮ್ಮನ್ನು ಆಳ್ತಿದ್ದರು ಅವ್ರ ಕಾಲಡಿ ನಾವು ಇದ್ವಿ ಅನ್ನೋ ಅಂಥ ಸಮಯದಲ್ಲಿ ಈಗ ನಾವು ನಮಗೆ ಬೇಕಾದಂಗೆ ಯಾರದೇ ಒಂದು ಹೇಳಿಕೆ ಇಲ್ಲದೆ ಸ್ವತಂತ್ರವಾಗಿ ಇದ್ದೀವಿ ಅಂದರೆ ಅವತ್ತಿನ ಕಾಲದಲ್ಲಿ ಹೋರಾಟ ಮಾಡಿದ್ದ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಧನ್ಯವಾದ ಹೇಳಲೇಬೇಕಾಗತ್ತೆ ನನಗೆ ಸ್ವಾತಂತ್ರ್ಯದ ಕ್ಷಣದಲ್ಲಿ ತುಂಬ ಹೆಮ್ಮೆಯ ಕ್ಷಣ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ಕ್ಷಣ ಆ ಕ್ಷಣದಲ್ಲಿ ಎಷ್ಟೋ ಜನ ಅವ್ರ ಜೀವಾನೇ ತ್ಯಾಗ ಮಾಡಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿಯಿಂದ ದೂರ ಆಗಿದ್ದಾರೆ ಅವರು ಯಾವುದನ್ನು ಯಾವುದೇ ನೋವು ಏನನ್ನೂ ಲೆಕ್ಕಿಸದೆ ನಮ್ಮ ದೇಶ ನಮ್ಮದು ಎಲ್ಲ ಒಂದು ಒಗ್ಗಟ್ಟಲ್ಲಿದ್ದು ನಮಗೆ ಒಂದು ಸ್ವಾತಂತ್ರ್ಯನ ತಂದುಕೊಟ್ಟಿದ್ದಾರೆ ಅವತ್ತು ಅವ್ರು ಅಲ್ಲಿ ಬ್ರಿಟಿಷವ್ರ ಎದ್ದು ಎದುರು ಹೋರಾಡಿಲ್ಲ ಅಂದಿದ್ದಿದ್ರೆ ಇವತ್ತಿನ ಭಾರತ ಹೀಗೆ ಇರ್ತಾ ಇರಲಿಲ್ಲ ಮೊದ್ಲಿನ ಭಾರತ ಎಲ್ಲ ಅವ್ರು ಹೇಳ್ದಂಗೆ ಮಾಡಬೇಕಾಗಿತ್ತು ನಮಗೆ ಅಂತ ಒಂದು ಶಿಕ್ಷಣ ಕೂಡ ಇರಲಿಲ್ಲ ಇನ್ನು ಈಗ ಭಾರತದವ್ರಿಗೆ ಶಿಕ್ಷಣ ಕೊಟ್ಟರೆ ಎಲ್ಲಿ ಇವ್ರು ನಮ್ಮನ್ನೇ ಆಳ್ಬಿಡ್ತಾರೆ ಅನ್ನೋ ಭಯ ಬ್ರಿಟಿಷಲ್ಲಿ ಇದ್ದಿದ್ದರಿಂದ ಅವ್ರು ಯಾರಿಗೂ ಅಷ್ಟಾಗಿ ಶಿಕ್ಷಣಕ್ಕೆ ಒತ್ತಾಯ ಮಾಡ್ತಿರಲಿಲ್ಲ ಅಂದ್ರೂ ನಮ್ಮಲ್ಲಿದ್ದ ಜನರು ನಮ್ಮ ನಮ್ಮದು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಹೋರಾಡಿ ನಮಗೆ ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ನನಗೆ ಈ ಸ್ವಾತಂತ್ರ್ಯ ತಂದುಕೊಟ್ಟವ್ರಲ್ಲಿ ಮಹಾತ್ಮಾ ಗಾಂಧೀಜಿ ಆಗಿರ್ಬೋದು ಭಗತ್ ಸಿಂಗ್ ಇವ್ರ ಥರ ತುಂಬ ಜನ ಎಕ್ಸ್ಪೆಷ್ ಜಾಸ್ತಿ ಹೇಳ್ಬೇಕಂದ್ರೆ ನನಗೆ ಭಗತ್ ಸಿಂಗ್ ಮೇಲೆ ತುಂಬಾ ಇಷ್ಟ ಯಾಕಂದರೆ ಅವರು ಚಿಕ್ಕ ವಯಸ್ಸಿನಲ್ಲೇ ಭಾರತಕ್ಕೋಸ್ಕರ ಜೈಲ್ಗೆ ಹೋಗಿ ನೇಣು ಹಾಕ್ಸ್ಕೊಳ್ಳೋ ಪರಿಸ್ಥಿತಿ ಬಂದ್ರೂ ಅವರು ಭಾರತಕೋಸ್ಕರನೇ ಹೋರಾಡ್ತಾ ಇದ್ರು ಭಾರತಕೋಸ್ಕರವೇ ಅವ್ರ ಜೀವಾನ ಒತ್ತೆ ಇಟ್ಟರು ಆದ್ದರಿಂದ ನನಗೆ ಭಾರತದ ಮೇಲೆ ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ತುಂಬಾ ಅಭಿಮಾನ ಇದೆ